ನಾವು ತೋಟಗಾರಿಕೆಯನ್ನು ಮುಂಚೆ ಬಾಡಿಗೆ ಮನೆಯಲ್ಲಿದ್ದೇವೆ ಬಾಡಿಗೆ ಮನೆಯಿಂದ ಬಂದು ಬೇರೆ ಸ್ವಂತ ಮನೆಗೆ ಬಂದ ಮೇಲೆ ತೋಟಗಾರಿಕೆಯನ್ನು ಆರಂಭಿಸಿದ್ದೇವೆ ಆರಂಭಿಸಿದ್ದೇನೆ ನಂತರ ಹೂವಿನ ಗಿಡಗಳನ್ನು ನೆಟ್ಟೆ ಶುರುವಿಗೆ ನಂತರ ತರಕಾರಿ ಗಿಡಗಳನ್ನೆಲ್ಲ ನೆಟ್ಟು ನೆಟ್ಟೆ ಆರಂಭಿಸಿದ್ದೇವೆ ತರಕಾರಿ ಗಿಡಗಳನ್ನು ನಂತರ ಹಣ್ಣು ಹಣ್ಣಿನ ಗಿಡಗಳನ್ನೆಲ್ಲ ನೆಟ್ಟು ಆರಂಭಿಸಿದ್ದೇವೆ ಬಾಳೆ ಗಿಡಗಳನ್ನೂ ಕೂಡಾ ಹಾಗೆಯೇ ಒಂದೊಂದೇ ಥರದ ಹಣ್ಣಿ ಹಣ್ಣಿನ ಗಿಡಗಳನ್ನು ನೆಟ್ಟು ನೆಟ್ಟು ಇದು ಮಾಡಿ ಹಣ್ಣುಗಳನ್ನೆಲ್ಲ ಮಾಡಿದ್ದೇವೆ ಹಾಗೆಯೇ ತರಕಾರಿ ಗಿಡಗಳನ್ನು ನೆಟ್ಟು ತರಕಾರಿ ಗಿಡಗಳನ್ನು ಬೆಳೆಸಿ ಅದನ್ನೂ ಕೂಡ ಹಾಗೆಯೇ ಮಾರಾ ಮಾರಾಟಕ್ಕೆ ಅಂಗಡಿಗೆ ಮಾಡಿದ್ದೇವೆ ಕೊಟ್ಟಿದ್ದೇವೆ ಹಾಗೆಯೇ ಹೂವನ್ನೂ ಕೂಡಾ ಹಾಗೆಯೇ ಹೂವಿನ ಗಿಡವನ್ನು ನೆಟ್ಟು ಹೂವು ಆದ ನಂತರ ಈ ಗಿಡ ಹೂ ಅಂಗಡಿಗೆ ಕೊಡುವಂಥ ಹೂಗಳನ್ನು ನಾವು ನೇಯ್ದು ಅಂಗಡಿಗೆ ಕೊಟ್ಟಿದ್ದೇವೆ ಮತ್ತು ದೇವರಿಗೆಲ್ಲ ಕೊಟ್ಟಿದ್ದೇವೆ ನಮಗೆ ತೋಟಗಾರಿಕೆಯಿಂದ ತುಂಬ ಒಳ್ಳೆದಾಗಿದೆ ಏನೂ ನಷ್ಟ ಏನೂ ಆಗಲಿಲ್ಲ ಹಣ್ಣಿನ ಹಣ್ಣಿನ ಗಿಡ ನೆಟ್ಟು ಹಾಗೂ ತರಕಾರಿ ಗಿಡಗಳನ್ನೆಲ್ಲ ನೆಟ್ಟು ಎಲ್ಲ ಮಾಡಿದ್ದೇವೆ ಅವುಗಳನ್ನೆಲ್ಲ ನೋಡುವಾಗ ತುಂಬ ಖುಷಿ ಆಗ್ತದೆ ಹೂವಿನ ಗಿಡವನ್ನೆಲ್ಲ ನೆಟ್ಟು ಹೂಗಳೆಲ್ಲ ಆಗುವಾಗ ಕಾಕಡ ಹೂವನ್ನು ನಾವು ಮಾಡಿ ಅದನ್ನು ಮಾಲೆ ಮಾಡಿ ಎಲ್ಲಾ ಅಂಗಡಿಗೆ ಕೊಡ್ತೇವೆ ಹಾಗೆಯೇ ದೇವಸ್ಥಾನಗಳಿಗೆ ಕೊಟ್ಟು ಕೊಡ್ತಿದ್ದೇವೆ ಹಣ್ಣುಗಳನ್ನೆಲ್ಲ ಆದ ನಂತರ ಹಣ್ಣಾದ ನಂತರ ಮನೆಗಳಿಗೆಲ್ಲ ಕೊಡ್ತಿದ್ದೇವೆ ಬಾಳೆ ಹಣ್ಣು ಎಲ್ಲ ಹಣ್ಣಾದಾಗ ಪಪ್ಪಾಯ ಹಣ್ಣೆಲ್ಲ ಹಣ್ಣಾದಾಗ ಎಲ್ಲ ಮನೆಯ ಬದಿಯವರಿಗೆಲ್ಲ ಕೊಡ್ತಿದ್ದೇವೆ ತರಕಾರಿಗಳನ್ನು ಮಾತ್ರ ನಾವು ಸ್ವಲ್ಪ ಜಾಸ್ತಿ ಆದಾಗ ಅಂಗಡಿಗಳನ್ನು ಅಂಗಡಿಗೆ ಮಾರಾಟ ಮಾಡುತ್ತಿದ್ದೇವೆ ಈ ಬೆಂಡೆ ಗಿಡ ಬದನೆ ಗಿಡ ಮೆಣಸಿನ ಗಿಡ ನಾವು ಸಣ್ಣಂದಿನಿಂದಲೂ ಮೆಣಸಿನ ಗಿಡ ಬದನೆ ಗಿಡ ಬಸಲೆ ಇವುಗಳನ್ನೆಲ್ಲ ನೆಟ್ಟು ಅಬ್ಯಾಸ ಇದೆ ನಮ್ಗೆ ಅಬ್ಯಾಸವಾಗಿದೆ ಆಗಾಗಿ ನಾವು ಈಗ ಕೂಡ ಅವು ಅದನ್ನು ಮಾಡ್ತಾ ಇದ್ದೇವೆ ತರ್ಕಾರಿಗಳನ್ನು ಬಸಲೆ ಹರಿವೆ ಬೆಂಡೆ ಹೀಗೆ ಥರ ಥರದ ತರಕಾರಿಗಳನ್ನು ಮಾಡಿ ಮಾಡಿದ್ದೆ ತೋಟಗಾರಿಕೆಯಲ್ಲಿ ಮಾಡಿದ್ದೇವೆ ಬಾಳೆಹಣ್ಣು ಕೂಡಾ ಹಾಗೆಯೇ ಬಾಳೆಹಣ್ಣು ಗಿಡ ತುಂಬ ಗೊನೆ ಇದ್ರೆ ನಾವು ಅಂಗಡಿಗೆ ಮಾರಾಟ ಮಾಡುತ್ತಿದ್ದೇವೆ ಹೀಗೆ ನಮಗೆ ತೋಟಗಾರಿಕೆಯಿಂದ ಏನೂ ನಷ್ಟ ಏನು ಆಗಲಿಲ್ಲ ಲಾಭದಾಯಕವೇ ಆಗಿದೆ ಒಳ್ಳೆ ತುಂಬ ಖುಷಿ ಆಗಿದೆ ಹೂ ಹಣ್ಣುಗಳೆ ತರಕಾರಿ ಎಲ್ಲ ಅಗಳನ್ನೆಲ್ಲ ಮಾಡಿ ನೋಡುವಾಗ ನಮಗೆ ತುಂಬ ಖುಷಿಯಾಗಿದೆ ಅಮ್ಮಾ